ಬಳ್ಳಾರಿ ಜಿಲ್ಲೆ ಅಭಿವೃದ್ದಿ ಮತ್ತು ಬೆಳಗಣೆ ಬೆಳವಣಿಗೆಯಲ್ಲಿ ರಸ್ ಮುಖ್ಯ ಸವಾಲುಗಳಂದರೆ ಇಲ್ಲಿ ಬಹು ಮುಖ್ಯವಾಗಿ ರಸ್ ಕಿರಿದಾದ ರಸ್ತೆಗಳಾಗಿರ್ಬೋದು ಹಾಗೂ ಡ್ರೈನೇಜ್ ಸಿಸ್ಟಮ್ ಕಾಲುವೆಗಳಾಗಿರ್ಬೋದು ಹಾಗೂ ಹಾಂ ಹಾಗೂ ಸಂಚಾರಿ ವ್ಯವಸ್ಥೆ ಆಗಿರೋದು ಈ ರೀತಿಯಲ್ಲಿ ಬಹು ಮುಖ್ಯವಾಗಿ ಸವಾಲುಗಳನ್ನು ಎದುರಿಸಬೇಕಾಯಿತು ಇಲ್ಲಿ ನಾಗರಿಕರು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ ನಾಗರಿಕರಿಗೆ ರಸ್ತೆಗಳಲ್ಲಿ ಸರಿಯಾದ ಫುಟ್ಪಾತ್ ರಸ್ತೆಗಳ ವ್ಯವಸ್ಥೆ ಇಲ್ಲ ಮತ್ತು ರಸ್ತೆ ರಸ್ತೆಗಳಲ್ಲಿ ಪ್ಲಾಂಟೇಷನ್ ಗಿಡಗಳ ಒಂದು ನೆಡು ನೆಡುವಿಕೆಯಲ್ಲಿ ಈ ಜಿಲ್ಲೆಯು ಅಚ್ಚ ಹಸ್ರ್ ಹಸ್ರಾಗಿ ಇಡುವಲ್ಲಿ ಈ ಬಳ್ಳಾರಿ ಜಿಲ್ಲೆಯ ಅಬಿ ಅಭಿವೃದ್ದಿ ಬೆಳವಣಿಗೆಯಲ್ಲಿ ಅದು ಒಂದು ಹಿಂದುಳಿಯಲು ಕಾರಣವಾಗಿದೆ ಹಾಗೂ ರಾಜ್ ಇಲ್ಲಿ ಬಳ್ಳಾ ಬಳ್ಳಾರಿ ಒಂದು ವಿಷಯದಲ್ಲಿ ಒಂದು ರಾಜಕೀಯ ವ್ಯವಸ್ಥೆಯು ಒಂದು ಒಂದು ವ್ಯವಸ್ಥೆ ರೀತಿಯಲ್ಲಿ ಒಂದು ಜಿಲ್ಲಾ ಜಿಲ್ಲಾ ವ್ಯವಸ್ಥೆಯನ್ನು ಅಭಿವೃದ್ದಿಯ ಪಥದಲ್ಲಿ ಸಾಗಿದಾಗ ಮಾತ್ರ ಆ ಜಿಲ್ಲೆಯ ಸು ಅನೇಕ ಕೆಲಸ ಕಾರ್ಯ ಕಾರ್ಯಕ್ರಮಗಳು ಸುಗಮವಾಗಿ ಅಭಿವೃದ್ದಿ ಅಭಿವೃದ್ದಿ ಹೊಂದಲು ನೆರವಾಗುತ್ತೆ ಮತ್ತು ಜಿಲ್ಲೆಯು ಬಹು ಮುಖ್ಯವಾಗಿ ಅಭಿವೃದ್ದಿ ಹೊಂದಲು ಅಲ್ಲಿ ಸಣ್ಣ ಕೈಗಾರಿಕೆಗಳ ಹಾಗೂ ದೊಡ್ಡ ಕೈಗಾರಿಕೆಗಳ ಬಹು ಮುಖ್ಯವಾಗುತ್ತೆ ಹಾಗೂ ಶಿಕ್ಷಣ ಒಂದು ಶಿ ಜಿಲ್ಲೆಯು ಶಿಕ್ಷಣದ ಮೂಲಕ ಕ್ರಾಂತಿಯನ್ನು ಮಾಡಿದಾಗ ಮಾತ್ರ ಆ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ದಿ ಹೊಂದಲು ಕಾಗ್ದೆ ಹಾಗೂ ಕೈಗಾರೀಕರಣ ಮತ್ತು ಉದ್ಯೋಗ ಅವಕಾಶಗಳು ಅಲ್ಲಿ ಉದ್ಯೋಗ ಉದ್ಯೋಗ ಅವಶ ಅವಕಾಶಗಳು ಹೊಂದಿದಾಗ ಮಾತ್ರ ಆ ಜಿಲ್ಲೆಯ ಸರ್ವತೋಮುಖಗಾಗಿ ಬೆಳೆಯಲು ಆಗುತ್ತೆ ಬಹು ಮುಖ್ಯವಾಗಿ ಜಿ ಪ್ರತಿಯೊಂದು ಜಿಲ್ಲೆಯು ಅಭಿವೃದ್ದಿ ಹೊಂದಬೇಕಾದ್ರೆ ಬಹು ಮುಖ್ಯವಾಗಿ ಅಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಸಾರಿಗೆ ವ್ಯವಸ್ಥೆ ಈ ಇವು ತುಂಬ ಪ್ರಮುಖವಾಗಿ ಪ್ರಮುಖ ಅಂಶಗಳಾಗಿದೆ ಇವು ಪ್ರತಿಯೊಂದು ತನ್ನದೇ ಒಂದು ವ್ಯವಸ್ಥೆಯಲ್ಲಿ ಸರಿಯಾಗಿ ಶೇಕಡಾ ನೂರಕ್ಕೆ ನೂರು ಪರ್ಸೆಂಟ್ ನಿಭಾಯಿಸ್ಕೊಂಡು ಹೋದಾಗ ಮಾತ್ರ ಒಂದು ಜಿಲ್ಲೆಯು ಅಭಿವೃದ್ದಿ ಹೊಂದಲು ಕಾರಣವಾಗುತ್ತೆ ಹಾಗೂ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ನೋಡಿದರೆ ಇಲ್ಲಿ ಇಲ್ಲಿ ಪರಿಸರ ಆಗಿರ್ಬೋದು ಪರಿಸರ ತುಂಬ ಹದಗೆಟ್ಟು ಬಿಟ್ಟಿದೆ ಏಕೆಂದರೆ ಇಲ್ಲಿ ಅನೇಕ ಕಾರ್ಖಾನೆಗಳು ಆಗಿರ್ಬೋದು ಈ ರೀತಿಯ ಹೊರ ಸೂಸುವ ಕ ಕೆ ಪರಿಣಾಮ ಹೊಗೆಯಿಂದ ಜನರ ಆರೋಗ್ಯ ಸ್ಥಿತಿಯು ಹದಗೆಟ್ಟಿದೆ ಮತ್ತು ಈ ರೀತಿ ಒಂದು ಬಹುಮುಖ್ಯವಾಗಿ ಜಿಲ್ಲೆಯು ಅಭಿವೃದ್ದಿ ಹೊಂದಲು ಅಲ್ಲಿ ಪ್ರತಿಯೊಂದು ಜಿಲ್ಲಾಡಳಿತ ಆಗಿರ್ಬೋದು ಆ ಒಂದು ಆ ಕ್ಷೇತ್ರದ ಶಾಸಕರು ಆ ಲೋಕಸಭಾ ಸದಸ್ಯ ಲೋಕ ಲೋಕಸಭಾದ ಸದಸ್ಯರು ಬಹುಮುಖ್ಯವಾಗಿ ಅದನ್ನು ಇಲ್ಲಿ ಜಿಲ್ಲೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಕೇಂದ್ರ ಕೇಂದ್ರಾಡಳಿತ ಕೇ ಸದನದಲ್ಲಿ ಸ ತನ್ನ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಮುಂದಿಟ್ಟಾಗ ಮಾತ್ರ ಆ ಸವಾಲುಗಳು ಅವರು ಕೇಂದ್ರ ಸರ್ಕಾರವನ್ನು ಎಚ್ಚೆತ್ತುಕೊಂಡು ಆ ಜಿಲ್ಲೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಕ್ಷೇತ್ರವನ್ನು ಅಭಿವೃದ್ದಿ ಅಭಿವೃದ್ದಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಆಗ ಮಾತ್ರ ಅಭಿವೃದ್ದಿ ಹೊಂದಲು ನೆರವಾಗುತ್ತೆ ಮತ್ತು ಇಲ್ಲಿ ಬಹುಮುಖ್ಯವಾಗಿ ಸಾರಿಗೆ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಒಂದು ಜಿಲ್ಲೆಯು ಸರಿಯಾದ ವ್ಯವಸ್ಥೆಯಲ್ಲಿ ಬೆ ವೇಗವಾಗಿ ಬೆಳಿಬೇಕಾದಲ್ಲಿ ಸಾರಿಗೆಯ ವ್ಯವಸ್ಥೆ ಸಾರಿಗೆ ಯಾವತ್ತೂ ಸುಗಮವಾಗಿ ಇದ್ದಾಗ ಮಾತ್ರ ಆ ಒಂದು ಜಿಲ್ಲೆಯಲ್ಲಿ ಸರಕು ಸಾಮಗ್ರಿಗಳು ಸರಾಗವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯುದರ ಮೂಲಕ ಅಲ್ಲಿರೋ ಅದರಿಂದ ಬರುವಂಥ ಜಿ ಎಸ್ ಟಿ ಜಿ ಎಸ್ ಟಿ ಮಹ ಮತ್ತು ಸೀ ಸಿ ಜಿ ಎಸ್ ಟಿಯನ್ನು ತೆರಿಗೆ ತೆರಿಗೆ ಮೂಲಕ ಒಂದು ದೇ ದ ರಾಜ್ಯ ಮತ್ತು ದೇಶಕ್ಕೆ ಆರ್ಥಿಕ ಬೆಂಬಲವನ್ನು ನೀಡುತ್ತೆ ಈ ರೀತಿ ಇನ್ನೂ ಇನ್ನೂ ಮುಖ್ಯವಾಗಿ ಹೇಳುವಾಗ ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ತನ್ನ ಹಕ್ಕು ಅದು ಅದು ಸುಲಭವಾಗಿ ಹಾಗೂ ಉಚಿತವಾಗಿ ಹೀಗೆ ನೀಡಿದಾಗ ಮಾತ್ರ ಒಬ್ಬ ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾಗ ಮಾತ್ರ ಸಮಾಜ ಮತ್ತು ಶಿಕ್ಷಣ ಒಂದು ವ್ಯವಸ್ಥೆಯು ಸರಿಯಾದ ರೀತಿಯಲ್ಲಿ ಮುಂದುವರೆಯಲು ಸಾಧ್ಯ ಮುಂದಿನ ಪೀಳಿಗೆ ಕೂಡ ಅದು ಅಭಿವೃದ್ದಿಯಾಗಿ ತಾ ಏನೇ ಅನೇಕ ಆರೋಗ್ಯ ಸಮಸ್ಯೆಗಳ ಸವಾಲುಗಳನ್ನೂ ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಒಂದು ಜಿಲ್ಲೆಯನ್ನು ಒಂದು ಸರಿಯಾದ ರೀತಿಯಲ್ಲಿ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತೆ ಇನ್ನು ಮುಖ್ಯವಾಗಿ ಹೇಳುವುದಾದರೆ ಪರಿಸರ ಒಬ್ಬ ವ್ಯಕ್ತಿ ಯಾವ ಪರಿಸರದಲ್ಲಿ ಯಾವ ರೀತಿ ಬೆಳೆ ಬೆಳೆಯೋದನ್ನೋದು ಬಹಳ ಮುಖ್ಯವಾಗುತ್ತೆ ಆ ಪರಿಸರ ವ್ಯವಸ್ಥೆಯಲ್ಲಿ ಹೇಳುದಾದ್ರೆ ಇಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಕಿರಿದಾದ ರಸ್ತೆಗಳನ್ನು ಅಗ ಅಗಲೀಕರಣ ಮಾಡಿ ಅಲ್ಲಿ ಸುತ್ತಮುತ್ತಲೂ ಗಿಡನ ಗಿಡಗಳನ್ನ ನೆಟ್ಟು ಅಲ್ಲಿ ಈ ಬಿಸಿಲಿನ ತಾಪವನ್ನು ಕಡಿಮೆ ಮಾಡಲು ಸಹಾಯವಾಗುತ್ತೆ ಹಾಗೂ ಸಣ್ಣ ಸಣ್ಣ ಪಾರ್ಕ್ಗಳನ್ನ ನಿರ್ಮಿಸಿ ಅಲ್ಲಿ ಗಿಡಗಳನ್ನ ನೆಡೋದರ ಮೂಲಕ ಆ ಜಿಲ್ಲೆಯ ಒಂದು ತಾಪಮಾನವನ್ನೂ ಇಂಗಿಸಬಹುದಾಗಿದೆ ಮತ್ತು ನೀರಿನ ವ್ಯವಸ್ಥೆ ಒಂದು ಜಿಲ್ಲೆಗೆ ಪೂರಕವಾಗಿ ಸುಗಮವಾಗಿ ನೀರಿನ ವ್ಯವಸ್ಥೆ ಬಹಳ ಮುಖ್ಯವಾಗುತ್ತೆ ನೀರಿನ ಮೂಲಕ ಸರಿಯಾದ ವ್ಯವಸ್ಥೆ ಇದ್ದಾಗ ಮಾತ್ರ ಅಲ್ಲಿ ನೀರಿ ನೀರಿಗೆ ಹಾಹಾಕಾರ ವ್ಯವಸ್ಥೆ ಇರೋದಿಲ್ಲ ಆದ ಕಾರಣ ಇದು ವ ಒಂದು ಜಿಲ್ಲೆಯು ಸರಿಯಾದ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಒಂದು ಜಿಲ್ಲೆಯ ಶಾಸಕರು ಹಾಗೂ ಲೋಕಸಭಾ ಸದಸ್ಯರು ಏನೇ ಸಮಸ್ಯೆಗಳಿದ್ದರೂ ಅದು ಅದು ವೃಥಾ ಕಾರಣವನ್ನು ನೀಡದೆ ಸರಿಯಾಗಿ ನಿಭಾಯಿಸಿಕೊಂಡು ಹೋದಾಗ ಮಾತ್ರವೇ ಒಂದು ಜಿಲ್ಲೆಯ ಅಭಿವೃದ್ಧಿ ಆಗಲು ಕಾ ಕಾರಣವಾಗುತ್ತೆ ಅಂತ ನಾನು ಹೇಳ್ತೀನಿ ಒಂದು ಜಿಲ್ಲೆ ಅಭಿವೃದ್ದಿಯಾಗಬೇಕು ಬಹುಮುಖ್ಯವಾಗಿ ಮುಕ್ ಮೂರು ಸವಾಲುಗಳೆಂದರೆ ಆರೋಗ್ಯ ಶಿಕ್ಷಣ ಸಾರಿಗೆ ವ್ಯವಸ್ಥೆ ಇವು ಸರಿಯಾದ ಮಾರ್ಗದಲ್ಲಿ ಮುನೋ ನಿರ್ವಹಿಸಿದಾಗ ಮಾತ್ರ ಒಂದು ಜಿಲ್ಲೆಯ ಅಭಿವೃದ್ದಿ ಬೆಳವಣಿಗೆ ಆಗಲು ಸಾಧ್ಯವಾಗಿ ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸ್ತಾ ಇದ್ದೇನೆ ಆದ ಕಾರಣ ಒಂದು ಆಬಿ ಜಿಲ್ಲೆಯ ಅಭಿವೃದ್ದಿ ಬಹುಮುಖ್ಯ ಕಾರಣ ಬೆಳವಣಿಗೆ ಆಗಿದೆ ಎಂದು ನಾನು ಭಾವಿಸ್ತಾ ಇದ್ದೀನಿ